ನಮಸ್ತೆ ಹೇಳಿ ಹಾಂ ಹೇಳಿ ಹಾಂ ನಮ್ಮಲ್ಲಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಇದೆ ಸರ್ ಅದರ ಜೊತೆ ಮಿರ್ಚಿ ಮಂಡಕ್ಕಿ ಸಿಗತ್ತೆ ಇಡ್ಲಿ ಸಿಗತ್ತೆ ಪಲಾವ್ ಸಿಗತ್ತೆ ತುಂಬ ವಿಧ ವಿಧವಾದ ತಿಂಡಿಗಳಿದೆ ನಿಮಗ್ಯಾವ್ದು ಬೇಕು ಹೌದು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸತಿ ತಿಂದು ನೋಡಬೇಕು ದಾವಣಗೆರೆಲಿ ಅದೇ ತುಂಬ ಫೇಮಸ್ಸು ಒಂದು ಪ್ಲೇಟಿಗೆ ಎಂಬತ್ತು ರೂಪಾಯಿ ಆಗತ್ತೆ ಸರ್ ನಿಮಗೆ ಎರಡು ಬೆಣ್ಣೆ ದೋಸೆ ಸಿಗತ್ತೆ ಚಟ್ನಿ ಮತ್ತು ಪಲ್ಯ ಇರತ್ತೆ ಮತ್ತಿನ್ನೇನಿಲ್ಲ ನೀವು ಮತ್ತೆ ಬೇಕು ಜೊತೆಗೆ ಅಂದರೆ ಮಿರ್ಚಿ ಮಂಡಕ್ಕಿ ತೊಗೋಬೋದು ಅದು ದಾ ಕೂಡ ದಾವಣಗೆರೆಲಿ ತುಂಬ ಫೇಮಸ್ ಇದೆ ನೀವು ಬೇಕಂದರೆ ಅದನ್ನೂ ಒಂದ್ಸತಿ ಟ್ರೈ ಮಾಡ್ಬೋದು ಸರ್ ಇಲ್ಲಿ ನಮ್ಮ ಹೋಟ್ಲುಗಳೇ ತುಂಬ ಫೇಮಸ್ ಇದೆ ನೀವು ಎಷ್ಟು ಜನಕ್ಕೆ ಬೇಕು ಅಂತ ಹೇಳಿದರೆ ನಾವು ಮಾಡಿ ಪಾರ್ಸೆಲ್ ಕೂಡ ಕಳಿಸ್ತೀವಿ ನೀವಿರೋ ಜಾಗಕ್ಕೇ ಬಂದು ತಲುಪುತ್ತೆ ಎಷ್ಟು ಜನ ಇದ್ದೀರಾ ನಿಮಗೆ ಯಾವ್ತರ ಬೇಕು ಬೆಣ್ಣೆ ಎಷ್ಟು ಪ್ರಮಾಣದಲ್ಲಿ ಬೇಕು ಹೇಳಿದರೆ ನಾವು ನೀವು ಹೇಳಿದಾಗೆ ಕಳಿಸ್ತೀವಿ ಬೆಣ್ಣೆ ಜೊತೆ ಜೊತೆಗೆ ಈರುಳ್ಳಿ ದೋಸೆ ಮಾಡ್ತೀವಿ ಸರ್ ನಾವು ಸೆಟ್ ದೋಸೆ ಮಾಡ್ತೀವಿ ಓಪನ್ ದೋಸೆ ಇರುತ್ತೆ ಮಸಾಲೆ ದೋಸೆ ಇರುತ್ತೆ ನೀವು ಯಾವುದಾದ್ರೂ ತೊಗೋಬೋದು ಎಲ್ಲ ದೋಸೆಗಳು ಚೆನ್ನಾಗಿರುತ್ತೆ ನಮ್ಮಲ್ಲಿ ಹಾಂ ಹೌದಾ ನೀವು ನಿಮ್ಮ ಅಡ್ರೆಸ್ ನಮಗೆ ಕಳಿಸಿದ್ರೆ ನಾವು ನಿಮಗೆ ಅಲ್ಲಿಗೇ ಕಳ್ಸ್ಕೊಡ್ತೀವಿ ಇಲ್ಲ ನೀವಿಲ್ಲಿ ಬಂದು ತಿನ್ಬೋದಾದ್ರೆ ನಾವು ನಮ್ಮ ಅಡ್ರೆಸನ್ನ ನಿಮಗೆ ಕಳಿಸ್ತೀವಿ ಸರ್ ಆಯ್ತು ಈ ನಂಬರ್ಗೆ ನಿಮ್ಮದೆಲ್ಲ ವಿಳಾಸ ಎಲ್ಲ ಕಳಿಸಿ ನಾವು ಕಳಿಸ್ತೀವಿ ಸರ್ ಓಕೆ ಧನ್ಯವಾದ